ಬಿಸಿಲು ತುಂಬ ಬಿಸಿಲು ಆವಾಗ ಚೆನ್ನಾಗಿ ಮಳೆಗಾಲ ಇತ್ತು ಚೆನ್ನಾಗಿ ತಂಪಾಗಿ ಗಾಳಿ ಬರ್ತಿತ್ತು ಇವಾಗ ಆವಾಗ ನೀರಿನ ಸಮಸ್ಯೆ ಇದ್ದಿಲ್ಲ ಚೆನ್ನಾಗೆಲ್ಲ ವಾತಾವರ್ಣ ಚೆನ್ನಾಗಿತ್ತು ಇವಾಗ ಬಿಸಿಲು ಜಾಸ್ತಿ ಮಳೆಯಿಲ್ಲ ಕುಡಿ ನೀರಿಂದೆಲ್ಲ ಸಮಸ್ಯೆ ಎಲ್ಲ ಇದು ವಾತಾವರ್ಣ ಗಾಳಿ ಸಮಸ್ಯೆ ರಾತ್ರಿ ಆಗೋದೆ ತಡ ಒಂಥರ ಮೋಡ ಆಗ್ತೈತಿ ಒಂಥರ ಬಿಸಿಲಾಗ್ತೈತಿ ಎಲ್ಲದಕ್ಕೂ ಒಂಥರ ಬೇಜಾರಿಂದ ಏನನ ತರಕಾರಿ ಪರ್ಕಾರಿ ಏನನ ಬೆಳೆಯೋದಾಗಿರ್ಲಿ ಇಲ್ಲ ಜೋಳ ಬೆಳಿಯೋದಾಗಿರ್ಲಿ ಎಲ್ಲದು ಬೆಳೆಯ ದರದಿಂದ ಅರ್ಧಕ್ಕರ್ಧ ಈ ಒಟ್ಟು ಲಾಸು ಎಲ್ಲ ಮಳೆ ಬೆಳೆ ಇಲ್ಲದ್ದಕ್ಕು ಚೆನ್ನಾಗಿ ವಾತಾವರ್ಣ ಚೆನ್ನಾಗಿ ಇಲ್ದಕ್ಕೂ ಮಳೆ ಈ ವರ್ಷಕಾಲ ಪೂರ್ತಿ ಮಳೆಯೇ ಬರ್ಲಿಲ್ಲ ಒಂದು ಹನಿಯೂ ದನ ಕರುಗೆ ಕುಡಿಯೋಕ್ಕೆ ನೀರಿಲ್ಲ ನಮಗೆ ಮನಷ್ಯರಿಗೆ ನೀರಿಲ್ಲ ಡ್ಯಾಮ ಇಲ್ಲೇ ಹತ್ರ ಇದ್ರೂ ನೀರಿಂದೆಲ್ಲ ತೊಂದ್ರೆ ನಮಗೆ ಎಲ್ಲ ಚೆನ್ನಾಗಿ ಏನು ಮಳೆ ಬರ್ಲು ಯಾವಾಗ ಬರ್ತೈತೆ ಮಳೆ ಯಾವಾಗಿಲ್ಲ ಅಂತ ಎಲ್ಲ ಜನ್ಮಕ್ಕೊಂಥರ ಬೇಜಾರು ಆಗಿಬಿಟೈತಿ ಚೆನ್ನಾಗಿ ನಮಗೆ ಮಳೆಗಾಲ ಬೇಕು ಎಲ್ಲ ಚೆನ್ನಾಗಿ ಇದಾಬೇಕು ಮಳೆ ಯಾವಾಗ ಬರ್ತೆ ಜೋಳ ಹಾಕಿದ್ರೆ ಜೋಳ ಕೆಟ್ಟೋಗಿಬಿಟೈತೆ ಜೋಳ ಇಪ್ಪತ್ತು ರೂಪೈ ಹದ್ನೈದು ರೂಪೈ ಹತ್ತು ರೂಪಾಯಿ ಇರೋ ಅಂಥ ಜೋಳನ ಐವತ್ತು ರೂಪೈ ಅರವತ್ತು ರೂಪಾಯಿ ಬೆಲೆ ಕಟ್ಬಿಟ್ಟಾರೆ ಜೋಳಕ್ಕೆ ಎಲ್ಲ ನಾವು ಬಡವ್ರು ಇರ್ತೀವಿ ಸವುಕಾರ ಇದ್ದಂಥೊರಂತೂ ನೂರು ರೂಪೈಗ್ಲೂ ಇನ್ನೂರು ರೂಪೈಗ್ಲೂ ಚೆನ್ನಾಗಿ ತಂದು ತಿಂತಾರೆ ನಾವು ಇಲ್ಲದಂಥೋರು ಆದ್ರೂ ಒಂದು ಸೇರು ಜೋಳ ಕೊಂಡ್ಕೊಂಡು ಬಂದು ಊಟ ಮಾಡೋಕಾಗೊಲ್ಲ ನಮಗೆ ಅನ್ನ ರೊಟ್ಟಿ ಎಲ್ಲಿಂದ ಇವಾಗ ಎಲ್ಲ ಮಳೆ ಬೆಳೆ ಇಲ್ಲದಕ್ಕೆ ನಮಗೆ ಮಕ್ಳು ಮರಿಗೆಲ್ಲ ಊಟಕ್ಕೆ ಎಲ್ಲದಕ್ಕೂ ಚೆನ್ನಾಗಿ ವಾತಾವರ್ಣಕ್ಕೂ ಏನು ತಂದ್ಕೊಂಡು ಉಣಷ್ಟು ಬೆಲೆಯೂ ಇಲ್ಲ ನಮಗೆ ಮತ್ತೆ ಏನು ನಾವು ಕೂಲಿ ಕೆಲಸ ಮಾಡಿದ್ರೆ ನಮಗೆ ಕೊಡೋದು ಮುನ್ನೂರು ನಾನ್ನೂರು ರೂಪೈ ಮುನ್ನೂರು ನಾನ್ನೂರು ರೂಪಾಯಿದಾಗೆ ಮಕ್ಳಿಗೆ ಏನು ಊಟ ಮಾಡಿಸ್ಬೇಕು ನಾವು ಏನು ಊಟ ಮಾಡಿಸ್ಬೇಕು ಹುಡ್ರಿಗೆ ಜ್ವರ ಬಂದ್ರೇನು ನೆಗಡಿ ಬಂದ್ರೇನು ಇದು ವಾತಾವರ್ಣ ಮಳೆಯಿಲ್ದೆ ಬೆಳೆಯಿಲ್ಲ ಮಳೆ ಬೆಳೆ ಬಂತಂದ್ರೆ ಎಲ್ಲ ಉಣೋ ತರಕಾರಿಯೂ ಸೊವಿ ಇರ್ತೈತಿ ಮಳೆ ಬೆಳೆ ಬಂತಂದ್ರೆ ಕುಡಿಯೋಕ್ಕು ನೀರು ಎಲ್ಲ ಚೆನ್ನಾಗಿ ಇರ್ತೈತಿ ಎಲ್ಲದ್ದಕ್ಕೂ ಒಂದು ಇದು ಇರ್ತೈತಿ ದಾರಿ ನಮಗೆ ನಮಗೆ ಮಳೆ ಬೆಳೆಯಿಲ್ಲ ಅಂದ್ರೆ ನಮಗೀಗ ಎಷ್ಟು ಕಷ್ಟ ಆಗೇತಿ ಎಷ್ಟು ಇದಾಗೈತಿ ಮನೆಯಲ್ಲಿ ಎಲ್ಲ ಯಾವ ಕುಡಿಯೋಕ್ಕೆ ನೀರು ವಾರಕ್ಕೆ ತಿಂಗಳಿಗೋ ಹದ್ನೈದು ದಿಸ್ಕ ಡಾಮ್ ಹತ್ರ ಇದ್ರೂ ಕುಡಿ ನೀರಿಂದು ಭಾರಿ ಸಮಸ್ಯೆ ನಮಗೆ ಎಲ್ಲ ಊರಾಗೂ ನೀರಿಂದು ಮಳೆದು ದನ ಕರುಗೆ ಮೇವಿಲ್ಲ ಏನಿಲ್ಲ ಹಪ ಹಪಿ ಅಂತಾರೆ ಮಳೆ ದೇವ ಎಲ್ಲಿದ್ದಾನೋ ಎಲ್ಲಿಲ್ಲ ಯಾವಾಗ ಬರ್ತಾನೋ ಯಾವಾಗಿಲ್ಲ ನಮಗೆ ಎಲ್ಲರಿಗೆ ಒಂದು ಇದು ಮಳೆದೊಂದು ಇದು ಮಳೆ ಬಂದರೆ ಚೆನ್ನಾಗಿ ಎಲ್ಲ ತರಕಾರಿ ಎಲ್ಲದು ಸೊವಿ ಆಗ್ತೆತಿ ಚೆನ್ನಾಗಿ ಊಟ ಮಾಡೋಕ್ಕನು ನಮಗೆ ಅಕ್ಕಿ ಜೋಳ ಎಲ್ಲ ಜೋಳ ಅಕ್ಕಿ ಎಲ್ಲ ಆವಾಗ ಇಡೀ ಸರ್ಕಾರನ್ನ ಮೂವತೈದು ಕೆ ಜ್ ನಲ್ವತ್ತು ಕೆ ಜಿ ಐವತ್ತು ಕೆ ಜ್ ಅಕ್ಕಿ ಕೊಡ್ತಿದ್ರು ಅದಕ್ಕೆ ಹಂಗ ಉಪ್ಪು ಮೆಣಸಿನ್ಕಾಯಿ ತಂದು ಊಟ ಮಾಡ್ತಿದ್ವಿ ಇವಾಗ ಸರ್ಕಾರವೂ ಹದ್ನೈದು ಕೆ ಜ್ ಅಕ್ಕಿ ಕೊಡ್ತೈತೆ ಮಳೆ ಬೆಳೆ ಇಲ್ಲ ಅಂತೆ ಹತ್ತು ಕೆ ಜಿ ಅಕ್ಕಿದಾಗೆ ಮಕ್ಳು ಮರಿ ನಾವೆಲ್ಲರು ಎಲ್ಲಿ ಬದುಕೋಕ್ಕೆ ಆಗ್ತೈತಿ ಮಳೆ ಬೆಳೆ ಇತ್ತಂದ್ರೆ ಜೋಳ ಬೆಳ್ಕೊಂಡು ಸಜ್ಜೆ ಬೆಳ್ಕೊಂಡು ನವ್ಣೆ ಬೆಳ್ಕೊಂಡು ಊಟ ಮಾಡ್ತಿದ್ದೀವಿ ನಾವು ರಾಗಿ ಪಾಗಿ ಎಲ್ಲ ಬೆಳ್ಕೊಂಡು ಮನೆದಿರ್ತಿತ್ತು ಮಳೆ ಭಾಳ ಇಲ್ಲಾಂದ್ರೂ ಜೀವನಕ್ಕೆ ಆಕ್ಸೊಂಬಂದು ಇಷ್ಟರಾಗೆ ಇಷ್ಟಾಗ್ಲೂ ಉಂಡು ಚೆನ್ನಾಗಿ ನಾವು ಬೆಳಿತೀವಿ ಚೆನ್ನಾಗಿ ಇರ್ತೀವಿ ಇದು ವಿಜಯನಗರ ಜಿಲ್ಲೆಗೆ ಇಷ್ಟು ಚೆನ್ನಾಗೈತಿ ಮಳೆ ಬೆಳೆ ಆಗೈತಿ ಇಷ್ಟಿಲ್ಲ ಅಂತಂದು ವಿಜಯನಗರ ಜಿಲ್ಲೆದಂತು ಚೆನ್ನಾಗಿರ್ತಿತ್ತು ನಾವು ಈಗ ಮಳೆ ಬೆಳೆ ಇಲ್ಲ ಏನಿಲ್ಲ ಉದ್ದು ಇದು ಫ್ಯಾಕ್ಟ್ರಿಗಳು ಒಂದದಿವೆ ಫ್ಯಾಕ್ಟ್ರಿ ಕೆಲಸಿದ್ರೆ ಫ್ಯಾಕ್ಟ್ರಿಗೆ ಹೋಗ್ಬೇಕು ಉಣ್ಬೇಕು ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಊಟಕ್ಕೆ ನಮಗೆ ಭಾರಿ ತೊಂದ್ರೆ ಮಳೆ ಇತ್ತಂದ್ರೆ ಎಲ್ಲಾಗ್ಲಿ ಕೂಲಿ ಕೆಲಸ ಹತ್ತು ರೂಪಾಯಿ ಕಳೆ ತೊಗೊಂಬಂದಾಗ್ಲಿ ಕೂಲಿ ಕೆಲಸ ಮಾಡ್ಕೊಂಡು ಊಟ ಮಾಡ್ತೀವಿ ಅನ್ನೋದೊಂದು ಇರ್ತಿತ್ತು ಅಲ್ಲೇ ಹತ್ತು ರೂಪಾಯಿ ಕೂಲಿ ಕೆಲಸ ಇಲ್ಲ ಅಂತಂದ್ರೂ ಎಲ್ಲಿಂದ ಬರ್ತೈತೆ ನಮಗೆ ಚೆನ್ನಾಗಿ ಊಟ ಇಲ್ಲ ಮಳೆ ಬೆಳೆ ಇತ್ತಂದ್ರೆ ನಮಗೆ ಚೆನ್ನಾಗಿ ಮಳೆ ಬೆಳೆ ಬರ್ತಿತ್ತು ಊಟ ಮಾಡ್ತಿದ್ವಿ ನಾವು ಎಲ್ಲಾರು ಇದು ಮಾಡ್ತಿದ್ವಿ ಮಕ್ಳು ಮರಿ ಗಂಡ ಹೆಂಡ್ತಿ ಚೆನ್ನಾಗಿರ್ತಿದ್ವಿ ಇವಾಗ ಬಿಸ್ಲುಗಾಲ ಒಂದು ಹುಡ್ರಿಗೆ ಆರಾಮ ಇಲ್ದಂಗೆ ಆಗೋದು ಮಳೆ ಯಾವಾಗ ಬ ಮಳೆ ಇಲ್ಲಂದ್ರು ಮತ್ತೆ ಈ ಸೊಳ್ಳೆ ಕಡಿದು ಅದು ಕಡಿದು ಇದು ಕಡಿದು ಆರಾಮ ಇಲ್ದಂಗೆ ಆಗೋದು ಎಲ್ಲಿಂದ ರೊಕ್ಕ ಬರ್ತೈತೆ ನಮ್ಗೆ ಎಲ್ಲಿಂದ ಇಲ್ಲ ಮಳೆ ಬೆಳೆ ಇತ್ತಂದ್ರೆ ಅದು ಚೆನ್ನಾಗೆಲ್ಲ ಸೊಳ್ಳೆಯೆಲ್ಲ ಹೊಲ್ಸು ಎಲ್ಲ ಹರ್ಕಂಡೋಗಿ ಚೆನ್ನಾಗಿ ಎಲ್ಲ ವಾತಾವರ್ಣ ಚೆನ್ನಾಗಿ ಇರ್ತಿತ್ತು ತಣ್ಣನೆ ಗಾಳಿ ಬೀಸ್ತಿತ್ತು ಮಳೆ ಬರ್ತಿತ್ತು ಇದು ಒಂದು ದಿಸ ಬಿಸಿಲು ಫುಲ್ ಕಾಯೋದು ಬಿಸಿಲು ಒಂದು ದಿಸ ಮೋಡ ಮುಚ್ಕೋಳೊದು ಒಂದು ದಿಸ ಬಿಸಿಲು ಫುಲ್ ಇದ್ದಾಗ ಹುಡ್ರಿಗೆಲ್ಲ ಹೊಟ್ಟೆ ನೋವು ಜ್ವರ ಅದು ಇದು ಬರೋದು ಮೋಡ ಮುಚ್ಕೋಳೊಕರ ಹುಡ್ರಿಗೆ ನೆಗಡಿ ಕೆಮ್ಮು ಶೀತ ಅವೆಲ್ಲ ಆಗೋದು ಆಸ್ಪತ್ರೆಗೆ ಹೋಗೋದು ಮಳೆ ಬೆಳೆ ಇಲ್ಲ ಎಲ್ಲಿಂದ ನಮ್ಮನ್ನ ಕೂಲಿ ಕೆಲ್ಸಕ್ಕೆ ಕರ್ಕೊಳ್ತಾರೆ ನಾವು ಆಸ್ಪತ್ರೆಗೆ ಇಕ್ಬೇಕು ಬಡುರು ಜನ ಎಲ್ಲರೂ ಅಂತಂದು ಎಲ್ಲ ನಮಗೆ ತಲೆಯಾಗೆಲ್ಲ ಯೋಚನೆ ಇದು ಮಳೆ ಬರವಲ್ತು ಈ ವರ್ಷ ಮಳೆಗಾಲ ಚೆನ್ನಾಗಾಗಿಲ್ಲ ಇನ್ನು ಮೇಲಾರು ಮಳೆಗಾಲ ಚೆನ್ನಾಗಾದ್ರೆ ನಮಗೆ ಹೊಟ್ಟೆಗೆಲ್ಲ ಊಟ ತರಕಾರಿ ಹಣ್ಣು ಹಂಪಲು ತರಕಾರಿ ಎಲ್ಲ ಸಿ ಜೋಳ ಅಕ್ಕಿ ಎಲ್ಲ ಚೆನ್ನಾಗಿ ಬೆಳಿತಾವೆ ನಮಗೆ ಸೂವಿ ಆಗ್ತೈತಿ ನಾವು ಬಡವರು ತಂದು ಊಟ ಮಾಡಬೋದು ಚೆನ್ನಾಗಿ ತಿನಬೋದು ಎಲ್ಲ ಮಾಡಬೋದು ಇದು ಮಳೆ ಬೆಳೆಯೇ ಇಲ್ಲ ಅಂದ್ರೆ ನಮಗೆ ತರೋಕಾಕ್ತಿಲ್ಲ ಊಟ ಮಾಡೋಕಾಕ್ಲೇ ನೌಕರಿ ಇದಾರೆ ಅಂತಂದು ನೌಕರಿ ಐತಂತದು ಸಂಬಳ ಬರ್ತೈತೆ ಅಂತ ತಂದು ತಿಂತಾರೆ ನಾವು ಕೂಲಿ ಕೆಲಸ ಮಾಡೋರು ಎಲ್ಲ ತಂದು ತಿನ್ನೋದು ಆಗ್ತೈತಿ ತಿನ್ನೋ ಅಷ್ಟು ಶಕ್ತಿ ನಮಗಿಲ್ಲ ನಾವು ಮಳೆ ಬೆಳೆ ಬಂತಂದ್ರೆ ಎಲ್ಲ ಇಷ್ಟು ರೈತರು ಮಾರ್ತಿರ್ತಾರಲ್ಲ ಆವಾಗ ಹೋಗಿ ನಮಗೆ ಕಮ್ಮಿ ಬೆಲೆಗೆ ಕೊಡ್ರಿ ಅಂತಂದ್ರೆ ರೈತರು ಕೊಡ್ತಾರೆ ಇಲ್ಲಿ ಅಂಗಡ್ಯಾಗೆ ಹೋದ್ರೆ ಒಂಟಿ ಡಬ್ಬಲ್ ರೇಟ್ ಹಾಕಿ ನಿಮಗೆ ಕೊಟ್ಟಾಗ ನಮಗೆ ತೊಂಬಷ್ಟು ತಾಕತ್ತು ಇರೋದಿಲ್ಲ ಇದು ಇರೋದಿಲ್ಲ